ನಾವು ಬಾವಿಯಿಂದ ನೀರು ಸೇದೋದು ತುಂಬ ಕಷ್ಟ ಆಗುತ್ತೆ ಎಲ್ಲ ಟೈಮಲ್ಲು ಬಾವಿಯಿಂದ ನೀರು ಸೇದ್ಕೊಂಡು ತಗೊಂಡು ಬರೋಕ್ ಆಗೋಲ್ಲ ಯಾಕಂದ್ರೆ ಒಂದೊಂದು ಸರಿ ನಮಗೆ ಹುಷಾರ್ ಇಲ್ದೆ ಇರೋ ಟೈಮಲ್ಲೆಲ್ಲಾ ತುಂಬ ಕಷ್ಟ ಆಗುತ್ತೆ ತುಂಬ ಹೆವಿ ಅನ್ಸುತ್ತೆ ಸುಸ್ತಾಗೋದೆಲ್ಲ ಜಾಸ್ತಿ ಆಗುತ್ತೆ ಮತ್ತು ನಾವು ನೋಡ್ಬೌದೂ ವೆದರ್ ಒಂದೇ ಥರ ಇರೋಲ್ಲ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಈ ಥರ ಇಂಥ ಟೈಮಲ್ಲಿ ಇವಾಗ ಮಳೆಗಾಲ ಅಂತ ನೋಡೋದಾದ್ರೆ ಮಳೆಗಾಲದಲ್ಲೀ ಬಾವಿಯಿಂದ ನೀರು ಸೇದ್ಕೊಂಡು ಬಂದು ಆ ಮಳೇಲಿ ಹೋದರೆ ಅವಾಗ ಕೂಡ ಹೆಲ್ತ್ ಹಾಳಾಗುತ್ತೆ ಅದೇ ರೀತಿ ನಾವು ನೋಡ್ಬೋದೂ ತುಂಬ ಬ್ಯುಸಿ ಶೆಡ್ಯೂಲ್ಸ್ ಇರುತ್ತೆ ಒಬ್ಬೊಬ್ಬರಿಗೆ ಏನಂದ್ರೆ ಆಫೀಸ್ ಒಬ್ಬೊಬ್ರು ಜಾಬ್ ಮಾಡ್ತಾ ಇರ್ತಾರೆ ಮತ್ತು ಇನ್ ಇನ್ ಟೈಮಲ್ಲಿ ನಾವೂ ಜಾಬ್ಗೆಲ್ಲ ಅಲ್ಲಿ ಇರಬೇಕು ಆಫೀಸಲ್ಲಿ ಆಗಿರ್ಬೌದು ಮತ್ತು ಗೌರ್ಮೆಂಟ್ ಅಫೀಷಿಯಲ್ಸ್ ಆಗಿರ್ಬೌದು ಇನ್ ಟೈಮಲ್ಲಿ ನಾವು ಇರ್ಬೆಕು ಅಲ್ಲಿ ಇನ್ ಟೈಮಲ್ಲಿ ಇರೋ ಇದನ್ನು ಯವಾಗುನು ಸ್ ನೀರನ್ನೆಲ್ಲ ಸೇದ್ತಾ ಕೂತ್ಕೊಂಡ್ರೆ ಬೇರೆ ಕೆಲ್ಸಗಳಾಗೋದು ಕಡಿಮೆ ಆಗುತ್ತೆ ಹಾಗಾಗಿ ವಿದ್ಯುತ್ ಮೋಟರ್ ಇರೋದ್ರಿಂದ ಇದಕ್ಕೆಲ್ಲ ತುಂಬ ಯೂಸ್ ಫುಲ್ ಬೇಗ ಬೇಗ ಕೆಲಸ ಆಗುತ್ತೆ ಸಮಯ ಉಳಿಸ್ದಂಗೆ ಆಗುತ್ತೆ ಸಮಯದ ಅಭಾವ ಆಗೋದಿಲ್ಲ ಮತ್ತು ನಮ್ಮ ಕೆಲ್ಸಗಳು ಕೂಡ ಫಾಸ್ಟಾಗಿ ನಡಿಯುತ್ತೆ ಅದಕ್ಕೋಸ್ಕರ ಅಂತಾನೆ ಕಂಡು ಹಿಡ್ದಿರುವಂಥದ್ದು ವಿದ್ಯುತ್ ಮೋಟರನ್ನು ಕ ಈ ಒಂದೂ ಅಭಿವೃದ್ದಿ ಹೊಂದ್ತಿರುವಂಥ ಸಮಾಜದಲ್ಲಿ ವಿದ್ಯುತ್ ಮೋಟರನ್ನು ಬಳ್ಸೋದ್ರಿಂದ ತುಂಬ ಹೆಲ್ಫ್ ಫುಲ್ ಮತ್ತು ನಮ್ಮ ಟೈಮ್ ಕೂಡಾ ಉಳಿತಾಯ ಆಗುತ್ತೆ ಮತ್ತು ನಮ್ಗೂ ಕೂಡ ನಮಗೆ ಹೆಲ್ತಿಗೂ ಕೂಡಾ ಅಷ್ಟೊಂದೂ ಇದಾಗಲ್ಲ ಅಂದರೆ ನಮ್ಮ ಹೆಲ್ತ್ ಕೂಡ ಹಾಳಾಗೋಲ್ಲ ಹಂಗಾಗಿ ವಿದ್ಯುತ್ ಮೋಟರ್ ಬಳಸೋದ್ರಿಂದ ತುಂಬ ಹೆಲ್ಪ್ ಫುಲ್ ಇದೆ